ನಾನು ಮೊದಲಿಗೆ ಚಿತ್ರಕಲೆಯನ್ನು ಪ್ರಾರಂಭಿಸಿದ್ದು ಮನೆಯಲ್ಲಿ ಇದ್ದಾಗ ಫ್ರೀ ಟೈಮಲ್ಲಿ ಚಿತ್ರವನ್ನು ನನಗೆ ಅನಿಸಿದಂತೆ ಬರೆಯುತ್ತಿದ್ದೆ ಅದನ್ನು ಹಾಗೇ ನಾನು ತೋರಿಸುತ್ತಿದ್ದೆ ಎಲ್ಲರ ಬಳಿ ಹಾಗೂ ಈ ಚಿತ್ರವನ್ನು ನಾನು ಎಲ್ಲರಿಗೂ ಹೇಳಿಕೊಡಲು ಬಯಸುತ್ತಿದ್ದೆ ಆದರೆ ನನಗೇ ಸಂಪೂರ್ಣವಾಗಿ ತಿಳಿದಿರಲಿಲ್ಲ ಹಾಗೂ ಇದನ್ನು ನಾನು ತಿಳಿಯಲೇಬೇಕೆಂಬ ಛಲದಿಂದ ಚಿತ್ರಕಲೆಯನ್ನು ನಾನು ಅಭ್ಯಾಸ ಮಾಡಿಕೊಂಡೆ ಪ್ರತೀದಿನ ಚಿತ್ರ ಬಿಡಿಸುವುದು ಹಾಗೂ ಅದನ್ನು ನನ್ನ ಸ್ನೇಹಿತ ಅವರಿಗೆ ತೋರಿಸುವುದು ನಮ್ಮ ಸ್ನೇಹಿತರ ಬಳಗದಲ್ಲಿ ಒಬ್ಬ ಚಿತ್ರ ಕಲಾವಿದನಿದ್ದ ಅವನು ನನ್ನ ರೀತಿ ಇನ್ನೂ ಹೆಚ್ಚಾಗಿ ಚಿತ್ರವನ್ನು ಬಿಡಿಸುತ್ತಿದ್ದ ಅವನ ಬಳಿ ನಾನು ಹೇಳಿಸಿಕೊಳ್ಳುತ್ತಿದ್ದೆ ಹಾಗೂ ಮಾಡುತ್ತಿದ್ದೆ ನಾನು ಹೀಗೆ ಮಾಡುತ್ತ ಮಾಡುತ್ತ ಹೆಚ್ಚಾಗಿ ಚಿತ್ರ ಕಲೆಯು ಕಲೆಯನ್ನು ಮಾಡುವುದು ಹೇಗೆಂದು ತಿಳಿದುಕೊಂಡೆ ಹಾಗೂ ಪಿ ಯು ಸಮಯದಲ್ಲಿ ನಾನು ಚಿತ್ರಕಲೆಯನ್ನು ಕಲಿತೆ ಆದರೆ ನನಗೆ ಚಿತ್ರಕಲೆಗಾರರು ಯಾರೆಂದು ಗೊತ್ತಿರಲಿಲ್ಲ ಆದರೂ ಸಹ ನಾನು ಪ್ರಾರಂಭ ಮಾಡಿ ಮಾಡುತ್ತ ಇದ್ದೆ ನಂತರ ನಾನು ಡಿಗ್ರಿಗೆ ಸೇರುವ ವೇಳೆಗೆ ನಾನು ಚಿತ್ರಕಲೆಯ ಶಾಲೆಗೆ ಸೇರಿದೆ ಆ ಚಿತ್ರಕಲೆ ಶಾಲೆಯಲ್ಲಿ ನನಗೆ ತಿಳಿದು ಬಂದಿದ್ದು ಈ ನಾವು ಮಾಡ್ತಿರೊ ಚಿತ್ರಗಳೆಲ್ಲ ಮೊದಲೇ ಇರುತ್ತದೆ ಅದನ್ನೇ ನಾವು ಕಾಪಿ ಮಾಡ್ತಾಯಿರ್ತೀವಿ ಅಂತ ಹಾಗೂ ಚಿತ್ರ ಕಲಾವಿದರುಗಳ ಬಗ್ಗೆ ತಿಳಿದುಕೊಂಡೆ ಅದರಲ್ಲಿ ಗ್ರೀಕ್ ಕಲಾವಿದರುಗಳಾದ ಮೈಕಲೆಂಜಲೋ ಡ್ ಡೊನ್ಯಾಡೊ ಹಾಗು ಅರಿಷ್ಟಾಟಲ್ ಇನ್ನಿತರ ಹಲವಾರು ಕಲಾವಿದರುಗಳನ್ನು ನಾನು ತಿಳಿದುಕೊಂಡೆ ಮೈಕಲೆಂಜಲೋ ಅವರ ಪ್ರಸಿದ್ಧ ಚಿತ್ರಕಲೆ ಆದ ಮೊನಾಲಿಸ ಪೈಂಟಿಂಗ್ ಈ ಪೈಂಟಿಂಗ್ ಜನಪ್ರಿಯಗೊಳ್ಳುತ್ತದೆ ಏಕೆಂದರೆ ಗ್ರೀಕ್ ಸಮಯ ಅಂದರೆ ಅದು ಆರನೇ ಶತಮಾನ ಅಥವಾ ಆರರಿಂದ ಹತ್ತನೇ ಶತಮಾನದವರೆಗೆ ಈ ಸಮಯದಲ್ಲಿ ಮೈಕಲೆಂಜಲೊ ಅವರು ರಚಿಸಿದ ಮೊನಾಲಿಸ ಚಿತ್ರವು ಈಗ ಪ್ರಚಾರಗೊಳ್ಳಲು ಏಕೆ ಕಾರಣವಾಯಿತು ಅಂದರೆ ಅವರು ಮಾಡಿದಂಥ ಆ ಸ್ ಹಿಂದಿನ ಕಾಲದಲ್ಲಿ ಮಾಡಿದಂತಹ ಚಿತ್ರ ಈ ಚಿತ್ರದಲ್ಲಿ ಅವರು ಮುಗುಳುನಗೆಯನ್ನು ತೋರಿಸುತ್ತಾರೆ ಆ ಮುಗುಳುನಗೆಯಲ್ಲಿ ಬರುವ ನಗುವು ಅವಳು ದುಃಖದಲ್ಲಿದ್ದಾಳೊ ಅಥವಾ ಖುಷಿಯಲ್ಲಿದ್ದಾಳೊ ಎಂಬುದು ಕಣ್ಮರೆಯಾಗುವಂತೆ ಅವರು ರಚಿಸಿದ್ದಾರೆ ಹಾಗೂ ಅವರು ರಚಿಸಿರುವ ಚಿತ್ರಗಳ ಬಗ್ಗೆ ಹಲವಾರು ಮಾಹಿತಿಗಳು ಸಿಕ್ಕಿರುವುದಿಲ್ಲ ಆದರೆ ಮೈಕಲೆಂಜಲೊ ಅವರು ತಮ್ಮ ಚಿತ್ರ ದಲ್ಲಿ ರಚಿಸುವಾಗ ಅವರಿಗೆ ತೃಪ್ತಿಯಾದಷ್ಟೇ ಆ ಚಿತ್ರವನ್ನು ನಿಲ್ಲಿಸಿಬಿಡ್ತಿದ್ದರು ಅದನ್ನು ಚಿತ್ರಗಳನ್ನು ಪೂರ್ಣಗೊಳಿಸಲು ಹೋಗುತ್ತಿರಲಿಲ್ಲ ಏಕೆಂದರೆ ಅವರು ಮನಸಿನಲ್ಲೇ ಆ ಚಿತ್ರದಾ ತೃಪ್ತಿಯನ್ನು ಪಡುತ್ತಿದ್ದರು ಆದರೆ ಅವರ ಸಮಕಾಲಿನಲ್ಲೇ ಇದ್ದಂತಹ ಅರಿಷ್ಟಾಟ್ ಅರಿಷ್ಟಾಟಲ್ ಹಾಗೂ ಅವರ ಸಮಕಾಲಿನಲ್ಲೇ ಇದ್ದಂತಹ ಮೈಕಲೆಂಜಲೊ ಸ್ನೇಹಿತರಾದಂಥವ್ರು ಈ ಚಿತ್ರಕಲೆಯನ್ನು ತಾವು ಫುಲ್ಲು ನಿಗದಿಪಡಿಸಿದಂತೆ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತೆಯೇ ಚಿತ್ರಿಸಲು ಪ್ರಾರಂಭಿಸುತ್ತಿದ್ದರು ಆದರೆ ಮೈಕಲೆಂಜಲೊ ಮಾತ್ರ ಅವರಿಗೆ ತೃಪ್ತಿಯಾದಂತೆ ನಿಲ್ಲಿಸಿಬಿಡುತ್ತಿದ್ದರು ಆ ಸಮಕಾಲಿನಲ್ಲಿ ಇದ್ದಂತಹ ಎಲ್ಲ ಪ್ರತಿಭೆಗಳು ಬೇರೆ ಬೇರೆಯ ರೀತಿಯ ಚಿತ್ರಗಳನ್ನು ರಚಿಸುತ್ತಿದ್ದರು ಮೈಕಲೆಂಜಲೊ ಅವರ ನಾವು ಹೋಗ್ ಹೋಗ್ಬೇಕಾಗಿದ್ದ ನಾವು ನೋಡ್ಬೇಕಾದಂತಹ ಪೈಂಟಿಂಗ್ ಅದಾಗಿದೆ ನಾ ನೋಡಲು ಬಯಸುವ ಪೈಂಟಿಂಗ್ ಅದಾಗಿದೆ ಮೊನಾಲಿಸ ಪೈಂಟಿಂಗು ಅದನ್ನು ನಾನು ಒಂದು ಜೀವನದಲ್ಲಿ ಒಂದು ಬಾರಿಯಾದ್ರು ನೋಡಬೇಕು ಅದರಲ್ಲಿ ಏನು ಅಂತಹ ಮಾಹಿತಿ ನಮಗೆ ಗೊತ್ತಿರದೆ ಇರುವಂತಹ ಸ್ಪರ್ಧೆ ಏನಿತ್ತು ಅದರಲ್ಲಿ ಏಕೆ ಅಷ್ಟೊಂದು ಪ್ರಚಾರವಾಗಿತ್ತದು ಎಂಬುವುದನ್ನು ನಾನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಬೇಕಾಗಿದೆ ಈ ಮೊನಾಲಿಸ ಪೈಂಟಿಂಗನ್ನು ನಾನು ಜೀವನದಲ್ಲಿ ನೋಡಿದ ತಕ್ಷಣ ಮಾಡುವ ಕೆಲಸ ಏನೆಂದರೆ ಅವನು ಯಾವ ದೃಷ್ಟಿಯಲ್ಲಿ ನೋಡಿ ಆ ಪೈಂಟಿಗನ್ನು ಮಾಡ್ತಿದ್ದ ಆ ದೃಷ್ಟಿಯನ್ನು ನಾವು ಹೇಗೆ ಅಳ್ವಡಿಸ್ಕೊಳ್ಬೇಕು ಅದನ್ನು ನಾವು ಹೇಗೆ ನಮಗೆ ಅಳವಡಿಸ್ಕೊಂಡು ಪೈಂಟಿಂಗ್ ಮಾಡಬೇಕು ಹಾಗೂ ಇನ್ನಿತರ ಆರ್ಟಿಸ್ಟ್ಗಳು ಮಾಡುವಂತಹ ಚಿತ್ರಕಲಾವಿದರು ಮಾಡುವಂತಹ ಚಿತ್ರಗಳನ್ನು ಹೇಗೆ ನಾವು ರಚಿಸೋದು ಅದನ್ನು ರಚಿಸೋಕೆ ನಮಗೆ ಏನು ಪ್ರೇರೇಪಣೆ ಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗುತ್ತದೆ ಆದ್ದರಿಂದ ನಾವು ಚಿತ್ರಕಲೆಯಲ್ಲಿ ಮೈಕಲೆಂಜಲೊ ಅವರ ಚಿತ್ರವನ್ನು ಹೆಚ್ಚಾಗಿ ನೋಡಬೇಕಾಗುತ್ತದೆ ಆ ನಂತರದಲ್ಲಿ